ಸರ್ ನಮಸ್ತೆ ಸರ್ ಇದು ಏನಿಲ್ಲರಿ ರೈಲ್ವೆ ಟೇಷನ್ಗೆ ಹೋಬೇಕಾಗಿತ್ತು ಬರ್ತಿದ್ರೇನು ಸರ್

ಇದು ಎಲ್ಲಿಂದ ಅಂದ್ರೆ ಇಲ್ಲಿ ಇದ್ರ ಕಡೆಯಿಂದ ರೀ ಗಿಣಿಗೇರಿಯಿಂದ ರೈಲ್ವೆ ಟೇಷನ್ಗೆ ಬಿಡ್ಬೇಕಿತ್ತು ಒಂದು ಸ್ವಲ್ಪ ಲಗೇಜ್ ಗಿಗೇಜ್ ಭಾಳ ಇದ್ವು ಮೂರು ಜನ ಇದ್ದೀವಿ ರೀ ಇಲ್ಲ ಇಲ್ಲರಿ ಗಿಣಿಗೇರಿಯಿಂದ ಕೊಪ್ಪಳ ರೈಲ್ವೆ ಟೇಷನ್ನಿಗೆ ಬಿಡ್ಬಕು ಹಾಂ ಗಿಣಿಗೇರಿ ಅಂದ್ರ್ ಪೂರಾ ಗ್ರಿಣಿಗೇರಿ ಊರ್ ಅಲ್ರಿ ಇಲ್ಲೆ ಗಿಣಿಗೇರಿ ಒಂದು ಸ್ವಲ್ಪ ಹತ್ತಿರ ನಿಯರ್ ಮನೆ ಐತೆ ನಮ್ದು ಅಲ್ಲಿಂದ ನಮ್ಗೆ ರೈಲ್ವೆ ಟೇಷನಿಗೆ ಬಿಡಬೇಕು ಮೂರು ಜನ ಅದೀವಿ ಒಂದು ಸ್ವಲ್ಪ ಲಗೇಜ್ ಕೂಡ ಭಾಳ ಇದ್ವು ಎಷ್ಟು ಎಷ್ಟು ಆಗತ್ತೆ ರೀ ಏ ಏನ್ರಿ ಅಣ್ಣ ನಾಲ್ಕುನೂರು ಐವತ್ತು ಅಂದ್ರೆ ಭಾಳ ಆತಲ್ಲರಿ ನೀವು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ನೂರ ಇಪ್ಪತ್ತೈದು ರೂಪಾಯಿ ಆತು ಅಲ್ಲರಿ ಅದೇ ಈ ಬಸ್ಸಿಗೆ ಬಂದ್ರ್ ಇಪ್ಪತ್ತೈದು ರೂಪಾಯಿದಾಗೆ ಬಂದ್ಬಿಡ್ತಿವಿ ರೀ ಓ ಸರ್ ಏನು ಮತ್ತೆ ಏನೋ ಪರಿಚಯ ಇದ್ದೀರಾ ಅಂತ ಪೋನ್ ಹಚ್ಚಿದ್ದು ನಾವು ಅಲ್ಲ ಲಗೇಜ್ ಇದೆ ಬಿಡ್ರಿ ಅಂತ ಪರಿ ಏನು ಇದಿಲ್ಲರಿ ಅವು ಲಗೇಜ್ ದೊಡ್ಡ ದೊಡ್ಡವು ಏನಿಲ್ಲ ಸಣ್ಣ ಪುಟ್ಟ ಬ್ಯಾಗ ಅಷ್ಟೆ ಸಣ್ಣ ಪುಟ್ಟ ಇದಾವೆ ರೀ ಅಲ್ಲಲ್ಲ ಕರೆಕ್ಟ್ ಬಿಡಿರಿ ಖಾಲಿ ಅಂದ್ರು ಕೂಡ ಏನು ಭಾಳ ಕಿಲೋಮೀಟ್ರ್ ಇಲ್ಲ ಅಲ್ಲರಿ ಏನು ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಐತೆ ಅಷ್ಟೆ ಏ ಇಲ್ಲ ಭಾಳ ಆಗತ್ತೆ ರೀ ಎರಡುನೂರು ರೂಪಾಯಿ ಕೊಡ್ತಿವಿ ಬಂದುಬಿಡ್ರಿ ಅಣ್ಣ ಏ ನೋಡಿರಿ ಅಲ್ಲ ಅಲ್ಲರಿ ಕೇಳಿ ರೀ ಇಲ್ಲ ನಾ ಬಸ್ಸಿಗೆ ಬಂದ್ರನೆ ನಂಗೆ ನೂರು ರೂಪಾಯಿ ಖರ್ಚು ಆಗದು ಅಷ್ಟೆ ಒಬ್ಬೊಬ್ರಿಗೆ ಇಪ್ಪತ್ತದು ರೂಪಾಯಿ ಹಿಡ್ದ್ರನು ಎಪ್ಪತ್ತೈದು ರೂಪಾಯಿ ಖರ್ಚಾಗತ್ತೆ ಲಗೇಜ್ದು ಹತ್ತು ರೂಪಾಯಿ ಚಾರ್ಜ್ ಮಾಡಲಿ ಅವ್ರು ಹೌದು ಇಲ್ಲರಿ ನಾ ಇನ್ನು ನೂರು ರೂಪಾಯಿ ನಾ ಜಾಸ್ತಿ ಹೇಳಕತ್ತೀನಿ ಯಾಕಂದ್ರೆ ನಿಮ್ದು ಕ ಹೋಗ್ತಾ ಬರ್ತಾ ಖರ್ಚು ಇರತ್ತೆ ಅಂತ ಅದಕ್ಕೆ ಅಂತನೆ ನಾ ಜಾಸ್ತಿ ಹೇಳಕತ್ತಿನ್ ನಾನು ಅಲ್ಲ ನೋಡಿರಿ ಸರ್ ನಾವು ಏನೋ ಪರ್ಚಯ ಇದ್ದಿವಿ ಅಂತ ಫೋನ್ ಹಚ್ಚೀವಿ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ರೀ ಅಲ್ಲರಿ ಮುನ್ನೂರು ಐವತ್ತು ರೂಪಾಯಿ ಭಾಳ ಆತು ರೀ ಅಣ್ಣ ಅದು ಏ ಅಲ್ಲರಿ ಅದು ನಾವು ಬೇರೆ ಅಲ್ಲಲ್ಲ ಎಮ್ಟಿ ಬರ್ತೀರಿ ಬಿಡಿರಿ ಕರೆಕ್ಟ್ ಅದು ಈಗ ಭಾಳ ದೂರಿತ್ತು ಅಂದ್ರೆ ಎಮ್ಟಿ ಬಂದ್ರೆ ನಿಮ್ಗೆ ಲಾಸ್ ಆಗುತ್ತೆ ಈಗ ಭಾಳ ಕಿಲೋಮಿಟ್ರ್ ಇಲ್ಲ ಮೂರು ನಾಲ್ಕು ಕಿಲೋಮೀಟ್ರ್ ಐತೆ ಅಷ್ಟೆ ರೀ ಈಗ ಬಿಡಪ್ಪ ಒಂದು ಹತ್ತು ಹನ್ನೆರಡು ಕಿಲೋಮಿಟ್ರ್ ಬಂದಿರಂದ್ರೆ ನಿಮ್ಗೆ ಲಾಸ್ ಅದು

ಅಲ್ಲಲ್ಲ ಅದೇನು ಖರೆ ಬಿಡಿರಿ ಆದ್ರೆ ನಮ್ಗೆ ಜಾಸ್ತಿ ತೊಗೊಬ್ಯಾಡರಿ ಅಂತ ಹೇಳಾಕತ್ತಿವಿ ಅಷ್ಟೆ ರೀ